ಈಗ ದೂರದರ್ಶನ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಮನೆಯಲ್ಲಿ ಇರತಕ್ಕಂತಹ ಒಂದು ಸಾಮಗ್ರಿ ಇದು ದೂರದರ್ಶನ ಅಂತಕ್ಕಂಥದ್ದು ಎಷ್ಟೊಂದು ಪ್ರಭಾವ ಬೀರಿದೆ ಅಂದರೆ ಪ್ರತಿಯೊಬ್ಬರ ಜೀವನ್ದಲ್ಲೂನು ದೂರದರ್ಶನ ಇಲ್ದಲೆ ಅಂದರೆ ಯಾವುದೇ ಕೆಲಸ ಇದ್ದಾಗ್ಯೂ ಸಮೇತ ಅವರವ್ರ ಒಂದು ಕೆಲ್ಸಗಳನ್ನ ಬಿಟ್ಟುಬಿಟ್ಟು ಮನೋರಂಜನೆಗಾಗಿ ಧಾರಾವಾಹಿ ನೋಡೋದಾಗಿರ್ಬೋದು ಹಾಡುಗಳನ್ನು ನೋಡೋದಾಗಿರ್ಬೋದು ನ್ಯೂಸ್ ನೋಡೋದಾಗಿರ್ಬೋದು ಕ್ರಿಕೆಟ್ ನೋಡೋದಾಗಿರ್ಬೋದು ಎಷ್ಟೇ ಕೆಲ್ಸಗಳು ಇದ್ದಾಗ್ಯೂ ಸಮೇತ ಅವರವ್ರ ವೇಳಾಪಟ್ಟಿಯನ್ನು ಬದಲಾವಣೆ ಮಾಡಿಕೊಂಡು ದೂರದರ್ಶನದ ಮುಂದೆ ಹಾಜರಾಗ್ತಾ ಇದ್ದಾರೆ ಅಂದರೆ ಈಗಿನ ಜಗತ್ತಿನಲ್ಲಿ ದೂರದರ್ಶನ ಅಂತಕ್ಕಂಥದ್ದು ಕೆಲಸದ ನಂತರ ಇರತಕ್ಕಂತಹ ಒಂದು ಮನೋರಂಜನೆ ಜೊತೆಗೆ ಸಮಯವನ್ನು ದ ತಿನ್ನತಕ್ಕಂಥದ್ದು ಅಂದರೆ ಸಮಯವನ್ನು ನಾವು ಎಷ್ಟು ದೂರದರ್ಶನ ಮುಂದೆ ಹಾಳು ಮಾಡ್ಕೊಳ್ತಾ ಇದ್ದೀವಿ ಅಂತಂದರೆ ನಮ್ಮ ಕೆಲಸಕ್ಕಿಂತ ಹೆಚ್ಚಾಗಿ ದೂರದರ್ಶನ ಮುಂದೆ ಕೂತ್ಕೊಳತಕ್ಕಂಥದ್ದು ಏನೋ ಏ ತುರ್ತಾಗಿ ಕೆಲ್ಸಗಳು ಇದ್ದಾಗ್ಯೂ ಸಮೇತ ನನಗೆ ಧಾರಾವಾಹಿ ಬರ್ತಾ ಇದೆ ನಾನು ಅದನ್ನು ನೋಡಲೇಬೇಕು ನನಗೆ ಕ್ರಿಕೆಟ್ ಬರ್ತಾ ಇದೆ ಅದನ್ನು ನೋಡಲೇಬೇಕು ಅದನ್ನು ನೋಡದಿದ್ರೆ ನನಗೆ ಮೂಡೇ ಇರೋಲ್ಲ ಅನ್ನೋವಂಥ ರೀತಿಯಲ್ಲಿ ಈಗ ಎಲ್ಲ ಜನ ಬದಲಾಗ್ತಾ ಇದ್ದಾರೆ ಅದರ ಜೊತೆಜೊತೆಗೆ ಮ್ ಓದ್ತಕ್ಕಂಥ ಮಕ್ಕಳೂ ಸಮೇತ ಓದೋದಕ್ಕಿಂತ ಹೆಚ್ಚಾಗಿ ಟಿ ವಿಯನ್ನು ನಾನು ಈ ಇದು ಅರ್ಧ ಗಂಟೆ ಟಿ ವಿ ನೋಡಿಬಿಟ್ಟು ನಂತರ ಓದ್ತೇನೆ ಅಂತಕ್ಕಂಥ ಹಟ ಹಿಡಿತಕ್ಕಂಥ ಒಂದು ಪರಿಸ್ಥಿತಿಯನ್ನ ನಾವು ಪ್ರತಿದಿನ ನಮ್ಮ ನಮ್ಮ ಮನೆಗಳಲ್ಲಿ ಕಾಣ್ತಾ ಇದ್ದೇವೆ ಈಗ ಈ ರೀತಿ ದೂರದರ್ಶನಕ್ಕೆ ಪ್ರತಿಯೊಬ್ಬ ಮಕ್ಕಳು ಅಂದರೆ ಮಕ್ಕಳು ಅಂತಂದಾಗ ನಾವು ವಿದ್ಯಾರ್ಥಿಗಳನ್ನು ಭಾವಿ ಪ್ರಜೆಗಳು ಅಂತ ಅಂತ ಇದ್ದೀವಿ ಆ ಪ್ರಜೆಗಳ ಪರಿಸ್ಥಿತಿ ಹೇಗಾಗುತ್ತಿದೆ ಅಂತಂದರೆ ಅವರಿಗೆ ಏನೂ ಇಲ್ಲ ಬರೀ ಮನರಂಜನೆ ಆಟ ಇವುಗಳ್ನ ಬಿಟ್ಟರೆ ಏ ಏ ಇನ್ನೇನು ಇಲ್ಲ ಅನ್ನೋಷ್ಟು ಗಮನ ಆಗುತ್ತಾ ಇದೆ ಆ ಮೊಬೈಲ್ ನಂತರ ಹೆಚ್ಚು ಹಡಿಟ್ ಆಗಿರತಕ್ಕಂಥದ್ದು ದೂರದರ್ಶನಕ್ಕೆ ಹಾಗಾಗಿ ಇಂಥ ಒಂದು ಪರಿಸ್ಥಿತಿಯನ್ನ ತಂದುಕೊಂಡಿರ್ತಕ್ಕಂಥದ್ದು ನಾವೆಲ್ಲರೂ ಯಾಕಂದರೆ ಪ್ರತಿಯೊಬ್ಬ ಪೇರೆಂಟ್ಸು ಸಮೇತ ಇದಕ್ಕೆ ಸಪೋರ್ಟಿವ್ ಆಗಿದ್ದಾರೆ ಮಕ್ಕಳಿಗೆ ದೂರದರ್ಶನವನ್ನು ಕ ಯಾಕಂದರೆ ದೊಡ್ಡವರೇ ದೂರದರ್ಶನ ಮುಂದೆ ಕೂತಾಗ ಮಕ್ಳಿಗೂ ಸಮೇತ ಏನಾಗುತ್ತೆ ನಾನೂ ನೋಡಬೇಕು ನಮ್ಮ ತಂದೆ ತಾಯಿಯೇ ಟಿ ವಿ ಮುಂದೆ ಇದ್ದಾರೆ ಅಂದರೆ ನಾನೂ ನೋಡಬೇಕು ಅಂತ ಇದಿಕ್ಕೊಂದು ಉದಾಹರಣೆಯಾಗಿ ಹೇಳಬೇಕು ಅಂದರೆ ಒಂದು ಕಡೆ ರೈಲ್ನಲ್ಲಿ ಒಂದು ತಾಯಿ ಮಗು ಪ್ರಯಾಣ ಮಾಡ್ತಾ ಇರ್ತಾರೆ ಅವಾಗ ತಾಯಿ ಪುಸ್ತಕ ಹಿಡಿದಿರ್ತಾಳೆ ಮಗೂನು ಪುಸ್ತಕ ಹಿಡ್ಕೊಂಡು ಓದುತ್ತಾ ಇರ್ತದೆ ಆಗ ಪ ಸಹ ಪ್ರಯಾಣಿಕ ಕೇಳುತ್ತಾನೆ ಯಾಕೆ ನಿಮ್ಮ ಮಗು ಮೊಬೈಲ್ ಹಿಡಿದೇ ನಾನು ಪುಸ್ತಕ ಹಿಡಿದಿದ್ಯಲ್ಲ ಹೇಗೆ ಇದು ಹೇಗ್ ಸಾಧ್ಯವಾಯ್ತು ನಿಮಗೆ ಅಂತ ಕೇಳಿದಾಗ ಅವ್ರು ಹೇಳುತ್ತಾರೆ ಮಕ್ಕಳು ಅಂತಕ್ಕಂಥವರು ನಮ್ಮನ್ನು ಅನುಕರ್ಣೆ ಮಾಡ್ತಾರೆ ನಾವು ಪುಸ್ತಕ ಹಿಡಿದ್ರೆ ಅವರೂ ಪುಸ್ತಕ ಹಿಡೀತಾರೆ ನಾವು ಮೊಬೈಲ್ ಹಿಡಿದ್ರೆ ಅವರೂ ಮೊಬೈಲ್ ಹಿಡೀತಾರೆ ನಾವು ಟಿ ವಿ ನೋಡ್ತಾ ಮುಂದೆ ಕೂತ್ಕೊಂಡರೆ ಅವರೂ ಟಿ ವಿ ನೋಡ್ತಾರೆ ಅಂತ ಹೇಳಿ ಕೊಡು ಹೇಳ್ತಾರೆ ಆ ಒಂದು ಮಾತು ನೆನಪಾಗುತ್ತೆ ಹಾಗಾಗಿ ತಂದೆ ತಾಯಿ ಅಂತಕ್ಕಂಥವರು ಮಕ್ಕಳಿಗೆ ಪ್ರೇರಕರಾಗಿರ್ತಾರೆ ಹಾಗಾಗಿ ನಮ್ಮನ್ನು ಮಕ್ಕಳು ಅನುಸರಣೆ ಮಾಡಬಾರ್ದು ಅನ್ನೋದಾದರೆ ನಾವೂ ಸಮೇತ ಒಳ್ಳೆಯ ಒಳ್ಳೆಯ ಅಭ್ಯಾಸಗಳನ್ನ ಬೆಳೆಸ್ಕೋಬೇಕು ಕೆಲಸಗಳ ನಂತರ ಏನ್ ಮಾಡಬೇಕು ಮುಂದೆ ಅಂತಕ್ಕಂಥದ್ದು ತಂದೆ ತಾಯಿಗಳಿಗೆ ಅಂದರೆ ಹಿರಿಯರಾಗಿರ್ತಕ್ಕಂಥವ್ರಿಗೆ ಗ್ ಗೊತ್ತಾದರೆ ಅದನ್ನೇ ಅನುಕರ್ಣೆ ಮಾಡತಕ್ಕಂಥ ಮಕ್ಕಳೂ ಸಮೇತ ಅದನ್ನು ಅನುಸರ್ಸ್ತಾರೆ ಇಂದಿನ ಜಗತ್ತಿನಲ್ಲಿ ಅಂತ ನಾವೆಲ್ಲರೂ ಧೈರ್ಯವಾಗಿ ಹೇಳ್ಬೋದು ಹಾಗಾಗಿ ಟೀ ದೂರದರ್ಶನಕ್ಕೆ ಪ್ರತಿಯೊಬ್ಬ ಮಕ್ಕಳಿಂದ ಹಿಡಿದು ದೊಡ್ಡೋರವರ್ಗೂ ಮುದುಕ್ರವರ್ಗೂ ಸಮೇತ ಈಗ ಏನಾಗಿದೆ ಅಂದರೆ ಫುಲ್ಲಿ ಅದು ಅಡ್ ಅಡಿಟಾಗಿ ಹೋಗ್ಬಿಟ್ಟಿದಾರೆ ದೂರದರ್ಶನಕ್ಕೆ ಇದೆಲ್ಲ ಕಡಿಮೆ ಆಗ್ಬೇಕು ಅಂತಂದರೆ ನಾವು ನಾವು ನಮ್ಮ ಕೆಲಸದ ಬಗ್ಗೆ ಜಾಗ್ರತೆಯನ್ನು ವಹಿಸ್ಕೊಂಡ್ರೆ ಇದ್ರ ಬಗ್ಗೆ ನಾವು ಹೆಚ್ಚಿನದಾಗಿ ನಾವು ಎಚ್ಚೆತ್ಕೋಬೋದು ಅಂತ ಹೇಳಿ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು